ಶಾಲೆಯಲ್ಲಿ ನನಗೆ ನೆಚ್ಚಿನ ವಿಷಯವೆಂದರೆ ಅದು ಕನ್ನಡ ಕನ್ನಡ ಯಾಕೆ ನನಗೆ ತುಂಬ ಇಷ್ಟ ಅಂದರೆ ಅದರಲ್ಲಿ ಬರುವ ಪಾಠವಾಗಲಿ ಪದ್ಯವಾಗಲಿ ಅದನ್ನು ಹೇಳುವ ರೀತಿಯಾಗಲಿ ತುಂಬ ಚೆನ್ನಾಗಿರುತ್ತದೆ ಹಾಗೂ ಕನ್ನಡದಲ್ಲಿ ಬರುವ ಯಾವುದೇ ಪುಸ್ತಕವನ್ನಾದರು ನಾವು ಓದುತ್ತ ಕೂತರೆ ಹೋಗುವ ಸಮಯವೇ ನಮಗೆ ತಿಳಿಯುದಿಲ್ಲ ಅಷ್ಟು ಚೆನ್ನಾಗಿ ಕನ್ನಡ ಬರುತ್ತದೆ ಇನ್ನೊಂದು ಏನಪ್ಪ ಅಂದರೆ ನಾವು ತಿಳಿಯದೇ ಇರುವ ಯಾವುದೇ ವಿಷಯವನ್ನಾದರೂ ಓದಿದರೆ ನಮಗೆ ಅದರ ಬಗ್ಗೆ ಗೊತ್ತಾಗೋದಿಲ್ಲ ಆದರೆ ಇಷ್ಟವಿರುವ ಒಂದು ವಿಷಯದ ಬಗ್ಗೆ ನಾವು ಓದಿದರೆ ತುಂಬ ಅನುಕೂಲವಾಗಿ ನಾವು ಸುಮ್ಮನೆ ಪಾಠ ಕೇಳಿದರೂ ಅದರ ಅರ್ಥ ನಮಗೆ ಆಗುತ್ತದೆ ಶಾಲೆಯಲ್ಲಿ ಎಷ್ಟೋ ವಿಷಯಗಳಿದ್ದಾವೆ ಸಮಾಜ ವಿಜ್ಞಾನ ಇಂಗ್ಲೀಷು ಗಣಿತ ಇನ್ನೂ ಅನೇಕಾರು ರೀತಿಯ ವಿಷಯಗಳಿದ್ದಾವೆ ಆದರೆ ಕನ್ನಡ ಮಾತ್ರ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಬೇಗನೆ ಅರ್ಥ ಮಾಡಿಕೊಳ್ಳುವಂತಹ ವಿಷಯ ಇದು ಇದರಿಂದ ಏನಾಗುತ್ತೆ ಅಂದ್ರೆದರೆ ನಾವು ಯಾವುದೇ ವಿಷಯವನ್ನಾದರು ಕಷ್ಟಪಟ್ಟು ಕೇಳಬೇಕು ಆದರೆ ಇದು ಇಷ್ಟ ಆಗೋದ್ರಿಂದ ನಾವು ಸುಮ್ಮನೆ ಕೇಳಿದರು ಸಾಕು ಅದರ ಪೂರ್ಣ ಅರ್ಥ ನಮಗೆ ತಿಳಿಯುತ್ತದೆ ಹಾಗು ಕನ್ನಡದಲ್ಲಿ ಎಂಥೆಂಥ ಪಾಠಗಳಿದ್ದಾವೆ ಪದ್ಯಗಳಿದ್ದಾವೆ ಒಂದು ಸರಿ ಅಲ್ಲ ಎರಡು ಸರಿ ಅಲ್ಲ ಮೂರು ಸತಿ ಆದರೂ ಕೇಳಿದ್ರೂ ಮತ್ತೂ ಕೇಳಬೇಕು ಅನ್ನೋಥರ ಪಾಠಗಳಿದ್ದಾವೆ ಪದ್ಯಗಳನ್ನಂತೂ ಹೇಳೋ ಹಾಗೇ ಇಲ್ಲ ಅದರ ಕವಿ ಅದರ ಅರ್ಥ ಅಬ್ಬಬ್ಬಬ್ಬಬ್ಬ ಎಷ್ಟು ಹೊಗಳಿದರು ಏನು ಹೇಳಿದರು ಅವುಗಳಿಗೆ ತುಂಬ ಕಮ್ಮಿ ಕನ್ನಡ ಯಾವತ್ತಿದ್ರು ಅಪ್ಪಟ ಬಂಗಾರ ನನಗದರಲ್ಲು ಕನ್ನಡ ಅಂದರೆ ಯಾಕೆ ಇನ್ನೂ ಇಷ್ಟ ಅಂದರೆ ಯಾವುದೇ ಒಂದು ವಿಷಯ ತೊಗೊಂಡ್ರು ನಾವೇನಾದರು ಕಲಿತಿವಿ ಅದ್ರ ಬಗ್ಗೆ ಓದುತ್ತೀವಿ ಅಂದರೆ ಒಂದು ವಿಷಯ ಅರ್ಥ ಆದರೆ ಇನ್ನೊಂದು ವಿಷಯ ಅರ್ಥ ಆಗೋಲ್ಲ ಆದರೆ ಕನ್ನಡ ಹಾಗಲ್ಲ ಸುಮ್ಮನೆ ನಾವಾಗಿ ನಾವೇ ಓದಿದರೂ ಸಮೇತ ಸಂಪೂರ್ಣವಾಗಿ ಅದು ನಮಗೆ ಅರ್ಥ ಆಗುತ್ತೆ ಎಷ್ಟರ ಮಟ್ಟಿಗೆಂದ್ರೆ ನಾವೇ ಆ ವಿಷಯದ ಬಗ್ಗೆ ಇನ್ನೊಬ್ರಿಗೆ ಪಾಠ ಮಾಡುವ ರೀತಿ ಆಗಲಿ ಅಕಸ್ಮಾತ್ ಪಾಠ ಮಾಡದೇ ಇದ್ರು ಓದಿ ಅದಕ್ಕೆ ಬೇಕಾದ ಪ್ರಶ್ನೆ ಉತ್ರಗಳನ್ನು ಬರೆಯುವ ಮಟ್ಟಿಗೆ ಕನ್ನಡ ಸುಲಭವಾಗಿ ಸುಲಲಿತವಾಗಿದೆ ಹಾಗಾಗಿ ನನಗೆ ಇಷ್ಟಪಡುವ ವಿಷಯ ಕನ್ನಡ ಎಷ್ಟು ಇಷ್ಟಪಟ್ಟು ಕೇಳುವ ವಿಷಯ ಯಾವುದು ಅಂತ ಕೇಳಿದರು ಅದು ನಮ್ಮ ಕನ್ನಡ